ಹಲೋ ಹಲೋ ಯಾ ಇದು ನಂದಿನಿ ಮಿಲ್ಕ್ ಪೆಂಡರಾ ನಮಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತೂ ಒಂದು ಚೀಸು ಆಮೇಲೆ ಬಟರೆಲ್ಲ ಸಿಗುತ್ತಾ ನಿಮ್ಮಹತ್ರ ನಮಗೆ ಬಟರ್ ಅಥ್ವಾ ಹಾಂ ಚೀಸ್ ಮೊದಲು ಹೇಳ್ತೀನಿ ಚೀಸ್ ಎರಡು ಕೆಜಿ ಬೇಕಿತ್ತು ಎಷ್ಟಾಗ್ಬೋದು ಎರಡು ಕೆಜಿ ಫೋರ್ ಹಂಡ್ರೆಡಾ ಆಮೇಲೆ ಬಟರ್ಗೆ ಎಷ್ಟಾಗ್ಬೋದು ತ್ರೀ ಕೆಜಿಸ್ ಬಟರ್ ಓಕೇ ನಂತರ ಹಾಲು ಹಾಲು ಒಂದು ಫೈವ್ ಲೀಟರ್ಸ್ ಹಾಂ ಹೌದು ಅದ್ನೇ ಹೇಳ್ವ ಅಂತಿದ್ದೆ ನಾನು ನಂಗೆ ಹೋಮ್ ಡೆಲಿವರಿನೇ ಬೇಕಿತ್ತು ಅಂದರೆ ನಮ್ಮ ಮನೇಲ್ಲಿ ಸ್ವಲ್ಪಾ ಇದಿತ್ತು ಕಾರ್ಯ ಇತ್ತು ಸ್ವಲ್ಪ ಫಂಕ್ಷನ್ ಇತ್ತು ಹಾಗಾಗಿ ನಮಗೆ ಆರ್ಡರ್ ಬರ್ಕೊತ್ತೀರ ನೀವು ಹಾಂ ಅಡ್ಡಿಲ ಹಾಗೇನು ಇಲ್ಲ ಅದಕ್ಕೆ ನಾವು ತರಲಿಕ್ಕೆ ಹೋದ್ರು ಅಷ್ಟೇ ಪೆಟ್ರೋಲ್ ವೇಸ್ಟೆ ಸುಮ್ನೆ ನೀವು ತರ್ತೀರಾ ಅಂದರೆ ನಮ್ಗಿಷ್ಟು ಈಸಿ ಆಗುತ್ತೆ ಎಷ್ಟಾಗ್ಬೋದು ಹಾಂ ಓಕೆ ಓಕೆ ನಾವು ಎಡ್ರೆಸ್ ಹೇಳ್ಬೇಕಾ ಹಾಂ ಓಕೆ ಓಕೆ ಫಸ್ಟೂ ನೀವು ಆರ್ಡರ್ಸ್ ಬರ್ಕೋತೀರಾ ಹಾಂ ಹಾಂ ಓಕೆ ಓಕೆ ಹಾಂ ಟು ಲೀಟರ್ಸ್ ಮಿಲ್ಕ್ ಹಾಂ ತ್ರೀ ಬ ತ್ರೀ ಕೆಜಿಸ್ ಬಟರ್ ಹಾಂ ಆಮೇಲೆ ಚೀಸ್ ಬಂದೂ ಒಂದೂ ನಾಲಕ್ರಿಂದ ಐದು ಕೆಜಿ ಕೊಡಿ ಹಾಂ ಆದ್ಮೇಲೇ ಐಸ್ ಕ್ರೀಮ್ ಏನಾರು ಸಿಗುತ್ತಾ ನಿಮ್ಮ ಹತ್ರ ನಮಗೆ ಅಮುಲಿದು ತರಿಸ್ತೀರಾ ಯಾವ್ದು ಕೊಡ್ತೀರ ನೀವು ಹಾಂ ಒಂದು ಕೋನ್ ಒಂದು ಎರಡು ಪ್ಯಾಕ್ ಹಾಕ್ಬಿಡಿ ಹಾಗೆ ಫಿಫ್ಟಿ ರುಪಿಸ್ದಲ್ವ ಕೋನು ಕ್ಯಾಶ್ ಆನ್ ಡೆಲಿವರಿನೇ ಕೊಡ್ತೀವಿ ಎಡ್ರೆಸ್ ಹೇಳ್ಬೇಕಾ ಹಾಂ ವೆಂಕಟಾಪುರ ನಗರ

ವೆಂಕಟಾ ಹಾಂ ವೆಂಕಟಾಪುರ ನಗರ ಇದು ಜಯನಗರ ಅಡ್ಡ ರಸ್ತೆ ಮೂರು ಹಾಂ ನಮ್ಮ ಮನೆ ನಂಬರ್ ಬಂದೂ ಮುನ್ನೂರ ನಲ್ವತ್ತು ನಾಲ್ಕು ತ್ಯಾಂಕ್ ಯು ಹಾಂ ಇಲ್ಲಿ ಬಂದ್ಬಿಡಿ ಕೆಳಗಡೆ ಬನ್ನಿ ನಾವು ಅಪಾರ್ಟ್ಮೆಂಟಲ್ಲಿ ಇರ್ತೀವಿ ಹಾಗೆ ಅಲ್ಬಂದ ಕೂಡಲೆ ಹೇಳಿ ತಗೊಂಡು ಬರ್ತೀವಿ